ನಾನು ಒಬ್ಬ ವಿದ್ಯಾರ್ಥಿ ಕೃಷಿ ಮಹಾವಿದ್ಯಾಲಯ ಕಲ್ಬುರ್ಗಿದಾಗ ಕಲಿತಿರೊ ಮೂರನೇ ವರ್ಷದ ಒಂದು ವಿದ್ಯಾರ್ಥಿ ಡೇಲಿ ನಾನು ಓಡಾಡೋದು ಸಾರಿಗೆ ಕರ್ನಾಟಕದ ಸಾರಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅದರಲ್ಲಿ ನಾನು ಡೈಲಿ ಓಡಾಡೋದು ಏನು ಆಗಿದ್ ಪ್ರಾಬ್ಲಮ್ ಫಸ್ಟಿಂದ ಒಂದು ಎರಡು ವರ್ಷ ನಾರ್ಮಲ್ ಇತ್ತು ಎಲ್ಲನ ಬಸ್ಸಸ್ಸು ಆಲ್ಮೋಸ್ಟ್ ಕರೆಕ್ಟ್ ಇದ್ವು ಬಸ್ಸಸ್ ಸಂಖ್ಯೆ ಬಿ ಹೆಚ್ಚಿಗೆ ಇತ್ತು ಬಸ್ಸಸ್ ಆನ್ ಟೈಮ್ ಇದ್ವು ಈಗೇನು ಪ್ರಾಬ್ಲಮ್ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಂದದ ನಮ್ಗೆ ಸೀಟ್ ಅದು ಹೊರ ದೂರ ಉಳಿಲಿ ಬಸ್ಸಿನೊಳಗೆ ದೊಡ್ಡ ಮಾತು ಅದು ನಮಗೆ ಬಸ್ ಗೊತ್ತಲ್ಲ ಬಸ್ಸಸ್ ಕ್ಯಪಾಸಿಟಿ ಎಷ್ಟು ಇರ್ತದೋ ಐವತ್ತೆರಡು ಸೀಟು ಐವತ್ತು ಸೀಟ್ ಇದ್ದಿರ್ಬೋದು ಮಾಗ್ಸಿಮಮ್ ಆ ಐವತ್ತು ಸೀಟುಗಳು ತುಂಬಿದ್ದಾವೆ ಓಕೆ ನಮ್ಗೆ ಒಟ್ಟು ಕಾಲೇಜಿಗೆ ಹೋಗು ಬೇಕಂತಂತಿರುತ್ತೆ ಕಾಲೇಜಿಗೆ ಹೋಗೋದರ್ ಸಾಕು ನಮ್ಗೆ ಸೀಟ್ ಏನು ಬೇಕೇ ಬೇಕು ಏನು ನಡೀತದೆ ಸಣ್ಣ ವಯಸ್ಸಿಂದದ ನಡೀತದೆ ಅಂತಂತ ನಿಂದಿರ್ಲಿಕ್ಕೆ ನಾವು ರೆಡಿ ಇರ್ತಿವಿ ಬಟ್ ದೊಡ್ಡ ಪ್ರಾಬ್ಲಮ್ ಏನದೆ ಅಂತಂದ್ರೆ ನಿಂದಿರ್ಲಿಕ್ಕೆ ಒಟ್ಟು ಜಾಗನೇ ಇಲ್ರಿ ಹ್ಯಾಂಗೆ ನಿಂದಿರ್ಬೇಕು ಈಗ ಬಾಗಿಲು ಒಳಗ ಫುಲ್ ಕುಂತಿರ್ತೇವ್ ಹಿಂಗೆ ಬಾಗಿಲ ಹತ್ರ ಒಂದು ಮಂದಿ ಜಸ್ಟ್ ಮಂದಿ ತುಂಬಿರ್ತಾರೆ ಎಲ್ಲ ಕಡೆ ಇಂದ ಫುಲ್ ಪ್ರೆಶರ್ ಅಷ್ಟು ಜನ ಹೆಣೇದ್ಕೊಂಡ್ ಇರ್ತಾರೆ ಐವತ್ತು ಜನ ಹೋಗೋ ಬಸ್ನಲ್ಲಿ ನೂರಲಿಂತ ನೂರು ಜನದವರೆಗೆ ಪ್ರಯಾಣ ಮಾಡ್ತಾರೆ ಅದರ್ಲಿಂತ್ ಏನು ಪ್ರಾಬ್ಲಮ್ ಆಗ್ತಿರ್ತದೆ ಹಿಂದಿನ ಟೈಮ್ನ ಒಳಗೆ ನಾವು ಬಸ್ನೊಳಗೆ ಹೋಗ್ತಿದ್ವು ಸೀಟ್ ಸಿಕ್ತಿತ್ತು ಆ ಸೀಟ್ ಸಿಗೋದು ಅಲ್ಲೇ ಓದ್ಕೊತ ಹೋಗೋದು ಓದ್ಕೋಳೋದ್ ಎಲ್ಲ ಮಾಡೋದು ಅದರ ಮ್ಯಾಗೆ ಮಾಡ್ತಿದ್ದೋ ಓದ್ಕಂಬದ್ ಎಲ್ಲ ಆಗ್ತಿತ್ತು ಜರ ಟೈಮ್ ಅಂತಾರಲ್ಲ ಬಸ್ನೊಳಗೆ ಓಡಾಡೋದ್ರೊಳಗ ಆಗೋ ಟೈಮ್ ಬೆಸ್ಟ್ ಜರನೇ ಎಷ್ಟು ಎಷ್ಟು ಕಟ್ ಕಟ್ಔತೆ ಆಗ್ತಿತ್ತು ಬಟ್ ಪ್ರಾಬ್ಲಮ್ ಇಷ್ಟೇ ಈಗ ನಿಂದಿರ್ಲಿಕ್ಕೆ ಜಾಗ ಇಲ್ಲ ನೋಡ್ಸ್ ಹೆಂಗೆ ಹೊರಗೆ ತೆಗೀಬೇಕು ಕಾಪ್ಯಾರಂತ ಹೊರಗೆ ಹ್ಯಾಂಗೆ ತೆಗೀಬೇಕು ತೆಗೆದು ಓದೋದಾರ ಹಾಳು ಭಾಳ್ ದೂರ ಉಳ್ದಂಗೆ ಆಗ್ಯದೆ ನೋಡ್ರಿ ಅಷ್ಟು ಜನ ಲೇಡೀಸ್ ಲೇಡೀಸ್ ಲೇಡೀಸ್ ಹ್ಯಾಂಗಂತ ನಾವು ಪೂರ ಮೈಯಂಥ ಮೈಯೆಲ್ಲ ಕಣ್ಣಾಗಿ ನಿಂದಿರ್ಬೇಕು ಅನ್ನೋದು ಒಂದು ಜರ ಬಿ ಆ ಕಡೆ ಈ ಕಡೆ ಅಲ್ಲಾಡುವಂಗೆ ಇಲ್ಲ ಯಾಕಂದ್ರೆ ಜಂಟ್ಸ್ ಜಂಟ್ಸ್ ನಡಿತದೆ ಲೇಡೀಸ್ ಸ್ವಲ್ಪ ಸೆನ್ಸಿಟೀವ್ ಆದು ಮಾತು ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಯದೆ ಸಧ್ಯಕ್ಕೆ ಸಾರಿಗೆಲಿಂತ ಸಾರಿಗೆ ವ್ಯವಸ್ಥೆ ಎಲ್ಲ ಸರಿಯಾಗೆ ಇತ್ತು ಇದು ಪ್ರಾಬ್ಲಮ್ ಶಕ್ತಿ ಯೋಜನೆ ಬಂತು ನೋಡ್ರಿಲಿ ಎಲ್ಲ ಹೆಣ್ಮಕ್ಕಳು ಅದಾರೆ ಟ್ರಾವೆಲ್ ಮಾಡ್ತಾರೆ ಅವ್ರು ಕೆಲಸ್ದಾಗ್ ಇರ್ತದೆ ಮಾಡ್ತರೆ ಬಟ್ ಹೆಚ್ಚಾನ ಹೆಚ್ಚು ಜನ ಯಾರು ಟ್ರಾವೆಲ್ ಮಾಡ್ತಾರಲ್ಲ ಸಾರಿಗೆ ವ್ಯವಸ್ಥೆ ನಮ್ಮ ಸಧ್ಯ ಸಾರಿಗೆದಾಗ ಈಗ ಫ್ರೀ ಬಂದು ಇಳಿದು ವೇಸ್ಟ್ ಪ್ರಯಾಣ ಹೆಚ್ಚಿಗಾಗಿ ಈಗ ಹಿಂದೆ ಯಾವುದಾರ ಅದರ ದೂರ ಗುಡಿಗೆ ನಮ್ಮ ಕಡೆ ಅಂದು ಆಗೋಲ್ಲ ಸವದತ್ತಿ ಅಥ್ವ ಯಾವುದೇ ಇರಲಿ ದೂರ ಗುಡಿಗಳಿಗೆ ಹೋಗಿ ಬರ್ಬೇಕು ಅಂದ್ರೆ ಖರ್ಚ್ ಆಗ್ತದೆ ಅಂತ ಜನ ಹಿಂದೆ ಹೋಗೋದ್ ಬಿಟ್ಟು ಬಿಡ್ತಿರು ಎಲ್ಲೋ ಅವರಿಂದ ಸಮಾ ನಮಸ್ ನಮಸ್ಕಾರ ಮಾಡ್ಬಿಡ್ತಿರೋ ಬಟ್ ಇದೆ ಪ್ರಾಬ್ಲಮ್ ಶಕ್ತಿ ಯೋಜನೆ ಚಾಲು ಆಯಿತು ಎಲ್ಲ ಬಸ್ಸಸ್ ಫ್ರೀ ಸೊ ಹಿಂದೆ ಮುಂದೆ ನೋಡೋದಿಲ್ಲ ಸಿದ್ದ ಹೋಗ್ಬಿಡೋದು ಪೂರ ಆಲ್ ಕರ್ನಾಟಕ ಟೂರ್ ಬಿ ಹೊಡ್ದಿದ್ದಾರೆ ಒಂದಿಷ್ಟು ಜನ ವಿತ್ ಔಟ್ ಎನಿ ರೀಸನ್ ಏನೇ ರೀಸನ್ ಇಲ್ಲ ಸುಮ್ಮನೆ ವೇಷ್ಟು ಹಿಂಗಾಗಿ ಓಡ್ಯಾಡಿ ಓಡ್ಯಾಡಿ ನಮ್ಮದು ಅಂತಾರೆ ನಮ್ಮ ಜಾಗ ಅವೆಲ್ಲ ಕಸ್ಕೊಂಬಿಟ್ರ್ ಓಕೆ ಅದು ಆಯಿತು ಬಸ್ಸಿನ ಮ್ಯಾಗು ಭಾಳ ಭಾಳ್ ಪರಿಣಾಮ ಬೀಳ್ತದೆ ಬಸ್ ಫುಲ್ ಹೆವಿ ಆಗ್ಬುಡ್ತದು ಹೆವಿ ಆಗಿ ಬಸ್ಸು ಹೆಚ್ಚಿಗೆ ಇಂಧನದಲ್ಲಿ ಚಾಲೂ ಮಾಡೋದು ಹೆಚ್ಚಿಗೆ ಪೆಟ್ ಡೀಸೆಲ್ ತಿನ್ಲಿಕ್ ಚಾಲೂ ಮಾಡ್ತದೆ ಹಿಂಗಾಗಿ ಕಲ್ಯಾಣ ಈಗ ಸಾರಿಗೆ ಸಂಸ್ಥೆಗಳ್ ಯಾವುದೇ ಇರಲಿ ಮೂರು ಸಾರಿಗೆ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಒಂಥರ ಫೈದ ಆಗಂತು ಫಡ್ತಲ್ ಆಗಲ್ತು ಎಣ್ಣೆ ಖರ್ಚ್ ಆಗ್ಲ್ ಆತದ ಎಲ್ಲ ಆಗ್ಲ್ ಆತದ ಸರ್ಕಾರಲಿಂದ ಬಜೆಟ್ ಬಂತು ಎಲ್ಲ ಕುಳಾತದ ಸರ್ಕಾರಕ್ಕೆ ಬಟ್ ಅದು ಯಾರ ಯಾರದು ರೊಕ್ಕ ಕೊಡೋಕತ್ತಾನ ಅವ ವೇಸ್ಟ್ ಅಂತ ಅಲ್ಲ ಅಲ್ಲ ಯಾರನ ಇರಲಿ ಯಾವ್ ರಾಜಕಾರ್ಣಿ ಇರಲಿ ಯಾರೇ ಇರಲಿ ಯಾರ ಕ ಬಿ ಅವ್ರು ಕೊಡ್ಲಾತಿದಾರ್ ಅಂತ ಅಂದ್ರೆ ನಮ್ಮದು ನಮ್ಮ ರೊಕ್ಕ ನಮ್ಮದೇ ದುಡ್ಡು ಅದು ನಾವು ಟ್ಯಾಕ್ಸ್ ಕಟ್ಟಿದ ರೊಕ್ಕ ಅಥ್ವ ನಾವು ಪಾಸ್ ತೊಗೊಂಡಿದ್ದು ರೊಕ್ಕ ಯಾವುದೇ ಇರಲಿ ಆ ದುಡ್ಡೇ ಕಟ್ತಿರ್ತಾರೆ ಆ ದುಡ್ಡು ಬೇರೆ ಕಡೆ ಬಳಸ್ಕೋಬಹುದಲ್ಲ ಬೇರೆ ಕಡೆ ಯುಟಿಲೈಸ್ ಮಾಡ್ಕೋಬಹುದಲ್ಲ ಈ ಫ್ರೀ ಕೊಡೋದರ್ಲಿಂತ ಒಂದಿಷ್ಟು ಜನ ಪಾಪ ಪ್ರೆಗ್ನೆಂಟ್ ಇರ್ತಾರೆ ಪ್ರೆಗ್ನೆಂಟ್ ಲೇಡೀಸು ಸೀಟ್ ಯಾಕೆ ಕೊಡ್ಬೇಕು ಅಂತ ಒಂದು ಏನು ಅಂತಾರೆ ಈಗೋ ಅಂತ ಇರ್ತದೆ ಅಲ್ಲ ಈಗೋಲಿಂತ ಅವ್ರಿಗೆ ಸೀಟ್ ಕೊಡೋಂಗಿಲ್ಲ ಆ ಸೀಟ್ ಕೊಡಲಾರ್ದರ್ಲಿಂತ ಅವ್ರು ಪಾಪ ನಿಂತು ಬರಬೇಕಲ್ಲ ಪ್ರೆಗ್ನೆಂಟ್ ಲೇಡಿ ಕಾಲಲ್ಲಿ ತಾಕತ್ ಇರೋಂಗಿಲ್ಲ ಆ ಟೈಮಿನ ಒಳಗೆ ಭಾಳ ಸೆನ್ಸಿಟೀವ್ ಟೈಮ್ ಇದೆಲ್ಲ ದೊಡ್ಡ ದೊಡ್ಡ ಪ್ರಾಬ್ಲೆಮ್ಗಳು ಅವ ನೋಡ್ರಿ ಇದೊಂದು ಆಯ್ತು ಯಾರಿಗಾದರು ಆರೋಗ್ಯ ತಪ್ಪಿತು ಅವ್ರಿಗೆ ಸೀಟ್ ಕೊ ಬಿಟ್ಟು ಕೊಡಬೇಕು ಅಂತ ಜನ ದೊಡ್ಡ ಮನ್ಸು ಮಾಡೋಂಗಿಲ್ಲ ಒಟ್ಟಾರೆ ನಮ್ಗೆ ಸೀಟ್ ಸಿಕ್ರೆ ಸಾಕು ಅಲ್ಲ ಸಾಕು ಅವ್ರು ಮಂದಿದೆ ಮಂದಿನ ನೋಡಿ ನಾವೇನು ಮಾಡ್ಲೋ ಹಾಂಗೆ ಹೀಂಗೆ ಅಂತ ಅಂಬೋದೊಂದು ಚೀಪ್ ಮನೋಭಾವನೆ ಜರ ನಮ್ಮ ಜನರಾಗ್ ಅದ ಇದು ದೊಡ್ಡ ಪ್ರಾಬ್ಲಮ್ಮು ಈಗ ಅದರ್ಲಿಂತ ನಮ್ದು ಟೀಚಿಂಗ್ನೊಳಗೆ ಜರನೇ ಎಫೆಕ್ಟ್ ಆಗ್ಯದೆ ನಮಗೆ ಓದೋದ್ರೊಳಗೆ ನಮ್ಗೆ ಸ್ವಲ್ಪ ಎಫೆಕ್ಟ್ ಆಗಿದೆ ಅದು ನಾವು ಮುಂಜಾನೆ ಸಂಜೆಗ್ ಹೋಗಿಬರ್ಕೊತ ಓದ್ತಿದ್ದೆವು ಇವ್ರು ಓದೋ ಟೈಮಿಂಗ ಜರ ಟೈಮ್ದು ಡ್ಯುರೇಷನ್ ಅಂತ ಅದು ಕಮ್ಮಾಗದ ಅದರ್ಲಿಂತ ನಮ್ಮದು ಇದು ಒಂದೇ ಸಾರಿಗೆ ಸಂಸ್ಥೆ ಸಾರಿಗ್ಯಲ್ಲ ಇತ್ತು ಶಕ್ತಿ ಯೋಜನೆ ಬಂತು ಪೂರ್ತಿ ಪೂರ್ತಿ ಖರಾಬ್ ಆಗಿ ಹೋಗಾದ ಸಂತೆ ಸಾರಿಗೆ ಸಂಸ್ಥೆ ಭಾಳ್ ಭಾಳ್ ಎಫೆಕ್ಟ್ ಬಿದ್ದರ್ತೆ ನೋಡ್ರಲ ಎಲ್ಲ ಓದೋದೆಲ್ಲ ಕಮ್ ಆಗಿಬಿಟ್ಟದ ಇಷ್ಟೇ